ಹಳೆಯ ತಲೆಮಾರಿನ ಜನರು ತುಂಬ ಮುಗ್ದರಾಗಿದ್ದರು ಹಾಗೂ ಅವರ ಉಡುಗೆ ತೊಡುಗೆ ಮತ್ತು ಆಹಾರ ಪದ್ದತಿಗಳು ತುಂಬ ಸರಳವಾಗಿದ್ದವು ಹಳೆಯ ತಲೆಮಾರಿನ ಜನರು ಕೆಲಸಕ್ಕೆ ತುಂಬ ಪ್ರಾಮುಖ್ಯತೆ ನೀಡುತ್ತಿದ್ದರು ಈ ತಲೆಮಾರಿನ ಜನರು ತಾಂತ್ರಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ ಹಾಗೂ ಈ ತಲೆಮಾರಿನ ಜನರ ಉಡುಗೆ ತೊಡುಗೆ ಹಾಗೂ ಆಹಾರ ಪದ್ದತಿಗಳು ಹಳೆಯ ತಲೆಮಾರಿನವರ ಉಡುಗೆ ತೊಡುಗೆಗಿಂತಲೂ ತುಂಬ ವಿಭಿನ್ನವಾಗಿ ಇರುತ್ತದೆ ಹಳೆಯ ತಲೆಮಾರಿನ ಜನರ ಆಹಾರ ಪದ್ದತಿಗಳು ತುಂಬ ಪೌಷ್ಟಿಕತೆಯಿಂದ ಕೂಡಿರುತ್ತದೆ ಈಗಿನ ತಲೆಮಾರಿನ ಜನರ ಆಹಾರ ಪದ್ದತಿಗಳು ರಾಸಾಯನಿಕ ಗೊಬ್ಬರಗಳಿಂದ ಪೌಷ್ಟಿಕತೆಯಲ್ಲಿ ಕಡಿಮೆ ಹೊಂದಿರುತ್ತದೆ ಹಳೆಯ ತಲೆಮಾರಿನ ಜನರು ಈಗಿನ ತಲೆಮಾರಿನ ಜನರಿಗಿಂತ ಶಕ್ತಿಯುತವಾಗಿ ಇರುತ್ತಾರೆ ಹಾಗೂ ಅವರ ಕೆಲಸಗಳು ಈಗಿನ ತಲೆಮಾರಿನ ಕೆಲಸಕ್ಕಿಂತ ಬಹಳ ಅಚ್ಚುಕಟ್ಟಾಗಿ ಇರುತ್ತದೆ ಪ್ರಪಂಚದಲ್ಲಿ ಇರುವಂತಹ ಈಗಿನ ತಲೆಮಾರಿನ ಜನರು ಹೆಚ್ಚು ತಾಂತ್ರಿಕತೆಗೆ ಹೋಗುತ್ತಾರೆ ಹಾಗೂ ತಾಂತ್ರಿಕತೆಯ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ ಹಳೆಯ ತಲೆಮಾರಿನ ಜನರು ಕಷ್ಟದಿಂದ ಜೀವನವನ್ನು ನಡೆಸುತ್ತಿದ್ದರು ಆದರೆ ಈಗಿನ ತಲೆಮಾರಿನ ಜನರು ತಾಂತ್ರಿಕತೆಯಿಂದ ಜೀವನವನ್ನು ಸುಲಭ ಮಾಡಿಕೊಂಡಿದ್ದಾರೆ ಹಳೆಯ ತಲೆಮಾರಿನ ಜನರು ತಮ್ಮ ಸಂಬಂಧಿಕರ ಹಾಗೂ ಊರಿನವರ ಸಹಾಯದಿಂದ ಕೆಲಸಗಳನ್ನು ಸುಲಭಗೊಳಿಸಿ ಕೊಳ್ಳುತ್ತಿದ್ದರು ಆದರೆ ಈಗಿನ ತಲೆಮಾರಿನ ಜನರು ವಸ್ತುಗಳನ್ನು ಬಳಸಿ ಕೆಲಸವನ್ನು ಸುಲಭ ಮಾಡಿಕೊಂಡಿರುತ್ತಾರೆ